ಸ್ನೇಹಿತರೇ ನಾನು ಈಗ ಬೆಂಗಳೂರು ನಗರಿ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಬೆಂಗಳೂರು ನಗರಿ ಎಂಬುದು ಮೊದಲಿಗೆ ಬೆಂದಕಾಳೂರು ಎಂಬ ಎಂಬುವ ಹೆಸರಿನಲ್ಲಿ ಕರೆಯುತ್ತಿದ್ದರು ಇದನ್ನು ಕೆಂಪೇಗೌಡರು ನಿರ್ವಹಿಸಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ನೋಡಲು ಸೂಕ್ತವಾದ ಜಾಗಗಳು ಎಂದು ಹೇಳಬಹುದು ಅಂದರೆ ನಂದಿ ಇಲ್ಸ್ ಮತ್ತು ಬ್ಯಾಂಗ್ಲೂರ್ ಪ್ಯಾಲೇಸ್ ಅದನ್ನು ಸಮ್ಮರ್ ಪ್ಯಾಲೇಸ್ ಎಂದು ಕೂಡ ಕರೆಯಲಾಗುತ್ತದೆ ಇದು ಅಂದಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಎಂಬುವ ಮೈಸೂರು ಮಹಾರಾಜರು ಕಟ್ಟಿಸಿದ್ದಂಥದ್ದು ಬಸವೇಶ್ವರನಗರದಲ್ಲಿ ಬುಲ್ ಟೆಂಪಲ್ ಎಂಬುವ ಒಂದು ದೇವಸ್ಥಾನವು ಇದೆ ಇದು ಪುರಾತನ ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಪುರಾತನವಿದೆ ಇತಿಹಾಸವಿದೆ ಇದರಲ್ಲಿ ಕಡ್ಲೆಕಾಯಿ ಹಬ್ಬವೊಂದು ನಡೆಯುತ್ತದೆ ಇದು ಇಡೀ ಇಂಡಿಯಾಗೆ ಫೇಮಸ್ ಆಗಿರುವಂಥ ಒಂದು ಫೆಸ್ಟಿವಲ್ ಈ ಬೆನ್ನು ಬೆಂಗಳೂರಿನಲ್ಲಿ ಇನ್ನೊಂದು ಭಾಗದಲ್ಲಿ ನಾವು ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳಬೌದು ಅಂದರೆ ಐ ಐ ಟಿ ಅಥವಾ ಐ ಟಿ ಕ್ಯಾಪಿಟಲ್ ಅಥವಾ ಸೈಬರ್ ಸಿಟಿ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಹೇಳಬೌದು ಈ ಇದು ಇದನ್ನು ಹೀಗೆ ಕರೆಯಲು ಕಾರಣವೇನು ಅಂದರೆ ಬೆಂಗಳೂರಿಗೆ ಅಲ್ಲಿಯ ಊ ವಿವಿಧ ಭಾಗಗಳಿಂದ ಭಾರತ ನಮ್ಮ ಭಾರತ ದೇಶದಲ್ಲಿರುವಂಥ ಜನರು ಇಲ್ಲಿ ಉದ್ಯೋಗ ಮಾಡುತ್ತಾರೆ ಐ ಟಿ ಆಗಿರಬೌದು ಬಿಸ್ನೆಸ್ ಆಗಿರಬಹುದು ಸೋ ಇವರಿಗೆ ಬೆಂಗಳೂರು ಒಂದು ಜಾಗವನ್ನು ನೀಡಿದೆ ಅದು ನಮ್ಮ ಈ ಇಡೀ ಜಗತ್ತಿಗೆ ಫೇಮಸ್ ಆಗಿರುವಂಥ ಒಂದು ಜಾಗ ಮತ್ತು ನಮ್ಮ ಬೆಂಗಳೂರಿನಿಂದ ಸುಮಾರು ಒಂದು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗದ ಹೆಸರು ಚೆನ್ನಪಟ್ಟಣ ಇದು ಗೊಂಬೆಗಳು ಅಥವಾ ಆಂಗ್ಲದಲ್ಲಿ ಡಾಲ್ ಮೇಕಿಂಗ್ ಎಂದು ಹೇಳುತ್ತಾರೆ ಇದರ ಒಂದು ಇನ್ನೊಂದು ಭಾಗವಾದ ಬಂಜಾರ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಖಾದಿ ಭಂಡಾರ ಇದೆ ಬಂಜಾರ ಹ್ಯಾಂಡಿಕ್ರಾಫ್ಟ್ಸ್ ಎಂಬುವ ಜಾಗದಲ್ಲಿ ನಮಗೆ ಉತ್ತಮವಾದ ಉತ್ತಮ ಗುಣಮಟ್ಟದ ಗೊಂಬೆಗಳು ಸಿಗುತ್ತದೆ ಖಾದಿ ಭಂಡಾರದಲ್ಲಿ ಉತ್ತಮವಾದಂಥ ಖಾದಿ ಬಟ್ಟೆಗಳನ್ನು ನಾವು ಖರೀದಿಸಬಹುದು ಬೆಸ್ಟ್ ಶಾಪ್ ಎಂಬುವ ಒಂದು ಜಾಗದಲ್ಲಿ ನಮಗೆ ಸಿಗುವಂತಹ ಖಾದಿಗೂ ನಾವು ಈ ಆನ್ಲೈನ್ ಶಾಪಿಂಗಲ್ಲಿ ಖರೀದಿಸುವಂಥ ಖಾದಿಗೂ ತುಂಬ ವ್ಯತ್ಯಾಸವಿದೆ ಮತ್ತು ನಾನು ನಿಮಗೆ ಇಲ್ಲಿನ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರುವಂಥ ಜಾಗಗಳ ಬಗ್ಗೆ ವಿವರಿಸಲು ಹೋದರೆ ವಿಧಾನಸೌಧ ಎಂಬುವ ಒಂದು ಜಾಗವಿದೆ ಇಲ್ಲಿ ನಮ್ಮ ರಾಜಕೀಯ ಸಚಿವಾಲಯವಂತ ಹೇಳಬಹುದು ಇಲ್ಲಿ ಎಮ್ ಲ್ ಎಗಳು ಮತ್ತು ಎಮ್ ಪಿಗಳು ನಡೆಯುವಂಥ ಒಂದು ಕಾರ್ಯಾಲಯ ಅಂದು ಹೇಳಬಹುದು ಅದು ಅದರ ಮುಂದೆಯೇ ಇರುವಂಥ ಕರ್ನಾಟಕದ ಉತ್ತಮ ನ್ಯಾಯಾಲಯ ಅಂದರೆ ಹೈ ಕೋರ್ಟ್ ಇರುತ್ತದೆ ಅದರ ಪಕ್ಕದಲ್ಲಿ ಇರುವಂಥದ್ದೇ ಮಿನಿ ವಿಕಾಸಸೌಧ ಎಂದು ಹೇಳುತ್ತಾರೆ ಇದು ಕೂಡ ವಿಕಾ ವಿಧಾನಸೌಧದ ಜೊತೆಯಲ್ಲಿಯೇ ಕಾರ್ಯಮಾಡುತ್ತದೆ ಅದು ಈಗ ಈ ಕಾರ್ಯಗ ಕಾರ್ಯಾಲಯಗಳಲ್ಲಿ ಮೊದಲು ಸೃಷ್ಟಿ ಮಾಡಿದಂಥ ಇಂದಿರಾ ಕ್ಯಾಂಟಿನ್ ಇಡೀ ಬೆಂಗಳೂರಿಗೆ ಮೊದಲ ಕ್ಯಾಂಟಿನ್ ಆಗುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ನಿರ್ವಹಿಸ ನಿರ್ವಾಣದಲ್ಲಿದ್ದಾಗ ಇದನ್ನು ಜಾರಿಗೆ ತಂದರು ಇದು ಈಗ ಬೆಂಗ್ಳೂರಿನಲ್ಲಿ ವಿವಿದ ಜಾಗಗಳಿ ಶೇಕಡ ಒಂದು ಐನೂರರಿಂದ ಆರುನೂರು ಕ್ಯಾಂಟೀನ್ಗಳು ಇದೆ ಈ ಕ್ಯಾಂಟೀನ್ಗಳಲ್ಲಿ ಬೆಳಗ್ಗೆ ಎಲ್ಲರಿಗೂ ಆಟೋ ಚಾಲಕರಿಂದ ಹಿಡ್ದು ಆಫೀಸಿಗೆ ಹೋಗುವವರೆಗೂ ಈ ಕ್ಯಾಂಟೀನ್ ತುಂಬ ಉಪಯೋಗವಾಗಿ ಇದೆ ಊಟದ ಕ್ವಾಲಿಟಿಯೂ ಅಧಿಕ ಉತ್ತಮವಾಗಿರುತ್ತದೆ ಮತ್ತೆ ಇಲ್ಲಿ ಟ್ರಾನ್ಸ್ಪೋಟ್ ಅಂದರೆ ಬಸ್ಸು ಕೂಡ ಇದೆ ಮೆಟ್ರೋ ಬಸಸ್ ಮೆಟ್ರೋ ಟ್ರೈನ್ಸ್ ಇದೆ ಇದು ಇಡೀ ಬೆಂಗಳೂರಿನ ಮುಖ್ಯವಾದಂಥ ಜಾಗಗಳು ನಾನು ನಿಮಗೆ ಹೇಳಲು ಉದಾಹರಣೆಗೆ ಎಮ್ ಜಿ ರೋಡ್ ಜಯನಗರ ನೆಲಮಂಗಲ ಬಾಣಸವಾಡಿ ಈ ಜಾಗಗಳಲ್ಲಿ ಮತ್ತು ಐ ಟಿ ಪಿ ಎಲ್ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಉದ್ಯೋಗವನ್ನ ಉದ್ಯೋಗಗಳು ಅಂದರೆ ಐ ಟಿ ಉದ್ಯಮಿಗಳು ಕೆಲಸ ಮಾಡುವಂಥ ಮಹಾ ಜಾಗಗಳಾದಂಥ ಅಥವಾ ದೊಡ್ಡ ಕಾರ್ಯಾಲಯ ಡೆಲ್ ಇನ್ಫೋಸಿಸ್ ವಿಪ್ರೋ ಎಂಬುವ ಈ ಕಂಪನಿಗಳು ಇಲ್ಲಿ ನಿರ್ವಾಣ ಇಲ್ಲಿಂದ ನಿರ್ವಾಹ ಮಾಡುತ್ತದೆ ಸೋ ಇವರಿಗೆ ಇಲ್ಲಿಗೆ ಟ್ರಾವೆಲ್ ಅಂದರೆ ಪ್ರಯಾಣಿಸಲು ಮೆಟ್ರೋ ಎಂಬುವ ಒಂದು ಈ ಹೊಸ ರೈಲ್ ಇವರಿಗೆ ತಾವು ಗಾಡಿಗಳಲ್ಲಿ ಅಥವಾ ಟ್ರಾನ್ಸ್ಪೋಟ್ ಫೆಸಿಲಿಟಿಗಳಲ್ಲಿ ಆಫೀಸಿಂದ ಟ್ರಾವೆಲ್ ಮಾಡೋದಕ್ಕಿಂತಲೂ ಬೇಗವೂ ಇವರಿಗೆ ಸೇರಿಸುತ್ತದೆ ಉದ್ಯಮಿಗೆ ಮತ್ತು ಮನೆಗೆ ಹಿಂತಿರುಗಲು ಸಾಮಾನ್ಯ ಟ್ರಾಫಿಕ್ಕಿಗೆ ಅತಾ ಫ್ಲೇಓರಲ್ಲಿ ಆಗುವಂಥ ಜಾಮ್ಗಳನ್ನು ಇದು ಅಡ್ಚ್ ಇದು ಅವಾಯ್ಡ್ ಮಾಡಲು ಮಾಡಲು ಉಪಯೋಗಿಸುತ್ತಾರೆ ಹೀಗಾಗಿ ಈ ಚಿಕಿತ್ಸಾಲಯ ಅಂತ ನೋಡಲು ಹೋದರೆ ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು ಅಥವಾ ಬೌರಿಂಗ್ ಹಾಸ್ಪಿಟಲ್ ಇರ್ಬೋದು ವಿಕ್ಟೋರಿಯಾ ಹಾಸ್ಪಿಟಲ್ ಎಂಬುವ ಈ ಜಾಗವು ಶೇಕಡ ಒಂದು ಮುನ್ನೂರಿಂದ ಮುನ್ನೂರೈವತ್ತು ವರ್ಷಗಳ ಇತಿಹಾಸವಿದೆ ಇದು ಅಂದಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಮಹಾರಾಜರು ಕಟ್ಟಿದಂಥ ಸಮ್ಮರ್ ಪ್ಯಾಲೇಸ್ ಸಮಯದಲ್ಲೇ ಇದನ್ನು ಕಟ್ಟಿ ನಿರ್ವ ನಿರ್ವಹಿಸಿದರು ಇದರಲ್ಲಿ ಆಗಿನ ವೈದ್ಯರು ಕೆಲಸ ಮಾಡುತ್ತಿದ್ದರು ಈಗ ಇದುವೇ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರುತ್ತದೆ ಇದರಲ್ಲಿ ಸಾಮಾನ್ಯವಾಗಿ ಇರುವಂಥ ಪ್ರೈವೇಟ್ ಹಾಸ್ಪಿಟಲ್ಗಳು ವೊಕಾರ್ಡ್ ಅಥವಾ ಫೋರ್ಟೀಸ್ ಎಂಬುವ ಈ ಹಾಸ್ಪಿಟಲ್ಗಳಿಂತಲೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ ಮತ್ತು ವಿವಿಧ ಸೌಲಭ್ಯವೂ ಇರುತ್ತದೆ ಇದೆಲ್ಲವನ್ನು ಈ ಕರ್ನಾಟಕ ಸರ್ಕಾರ ಸಾಮಾನ್ಯ ಜನತೆಗಾಗಿ ಇದನ್ನು ನಿರ್ವಹಿಸಲು ನಿರ್ವಹಿಸ್ ನಿರ್ವಹಿಸುತ್ತಿದ್ದಾರೆ ಮತ್ತು ಈ ಸೌಲಭ್ಯವನ್ನು ಅಧಿಕೃತವಾಗಿ ಉಪಯೋಗಿಸಲು ಶಿಫಾರಿಸ್ ಮಾಡಿದ್ದಾವೆ ಈಗ ಹೇಳಲು ನಾನು ಇಷ್ಟಪಡುವುದು ಬೆಂಗಳೂರಿನ ಬಗ್ಗೆ ಏನೆಂದರೆ ಇದು ಇದನ್ನು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಗಾರ್ಡನ್ ಸಿಟಿ ಅಂದರೆ ಉದ್ಯಾನನಗರಿ ಎಂದು ಕರೆಯುತ್ತಾರೆ ಇಡೀ ಇಡೀ ನಮ್ಮ ಭಾರತದಲ್ಲಿ ನಾವು ಎಲ್ಲೂ ಕಂಡಲಾಗದಷ್ಟು ಹಚ್ಚ ಹಸಿರಾದಂಥ ಗಿಡ ಮರಗಳು ಮತ್ತು ವಿವಿಧವಾದವಂತಹ ಗಾರ್ಡನ್ ಸಿಟಿ ಎಂದು ಕರೆಯುತ್ತಾರೆ ಏಕೆಂದರೆ ಅಷ್ಟು ಗಿಡಗಳು ಮರಗಳು ನಾವು ಕಂಡು ಬಹ್ ಕಾಣಬೌದು ಬೆಂಗಳೂರಿನಲ್ಲಿ ಇದರ ವೆದರ್ ಒಂದು ಟ್ರೋಪಿಕಲ್ ವೆದರ್ ಅನ್ನುತ್ತಾರೆ ಸೋ ಪ್ರತಿ ಕಾಲವು ಕೂಲಾಗೇ ಇರುತ್ತದೆ ಇಲ್ಲಿ ನಾವು ನೋಡ್ಬೋದು ಅನ್ನುವ ಜಾಗಗಳಲ್ಲಿ ನಾನು ಹೇಳಿದ ಹಾಗೆ ಗಾರ್ಡನ್ ಸಿಟಿ ಅಂದರೆ ಕಾರಣವೇನು ಅಂದರೆ ಇಲ್ಲಿ ಲಾಲ್ಬಾಗ್ ಎಂಬುವ ಒಂದು ಜಾಗದಲ್ಲಿ ಜಾಗವಿದೆ ಇದರಲ್ಲಿ ಎಲ್ಲ ರೀತಿಯಾದಂಥ ಗಿಡ ಮರಗಳು ಸಸಿಗಳು ಸಿಗುತ್ತದೆ ವರ್ಷಕ್ಕೆ ಆಗಸ್ಟ್ ತಿಂಗ್ಳಿನಲ್ಲಿ ಇಲ್ಲಿ ರೋಸ್ ಫೆಶ್ಟಿವಲ್ ಅಂತ ಕರೆಯುತ್ತಾರೆ ಇಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ಬಣ್ಣಗಳಲ್ಲಿ ವಿವಿಧ ಸೈಸಿನಲ್ಲಿ ದೊರಕುತ್ತವೆ ರೋಸ್ ಗಿಡಗಳು ಈ ರೋಸ್ ಗಿಡಗಳು ವರ್ಲ್ಡ್ವೈಡ್ ಎಂಬುತ್ತಾರೆ ವರ್ಲ್ಡ್ವೈಡ್ನಲ್ಲಿ ಎಲ್ಲಿ ಎಲ್ಲಿಯೂ ಕೂಡ ಕಂಡು ಬರುವುದು ಅಂತ ವಿವಿಧ ರೀತಿ ಮತ್ತು ಜಾತಿಗಳ ಬಣ್ಣಗಳ ರೋಜಾ ಹೂಗಳು ಮತ್ತು ಸಸಿಗಳು ಆಯುರ್ವೇದಿಕ್ ಮತ್ತು ಫ್ಯಾಶನ್ ಆಗುವಂಥ ಗಿಡ ಸಸಿಗಳು ನಾವು ನೋಡಿ ಕಂಡುಬರಬೋದು ಇದು ಒಂದು ಡಿಫ್ರೆಂಟ್ ಮತ್ತು ಯೂನಿಕ್ ಆದಂತ ಒಂದು ಜಾಗವೆಂದು ನಾನು ಹೇಳಬೌದು ನಾನು ಈ ವ ಇಷ್ಟು ವರ್ಷಗಳು ಕೇವಲ ಒಂದು ಮೂವತ್ತಿಂದ ಮೂವತ್ತೈದು ವರ್ಷ ಬೆಂಗ್ಳೂರು ನಗರದಲ್ಲಿ ವಾಸವಾಗಿ ವಾಗಿದ್ದೀನಿ ಇದನ್ನೆಲ್ಲ ನಾನು ನೋಡಿ ನಾನು ರಚಿಸುತ್ತಿದ್ದೇನೆ ಧನ್ಯವಾದ